ಹಲೋ ಡಾಕ್ಟ್ರೆ ನಮ್ಮ ಮಗುಗೆ ಮೈ ಗೆ ಹುಷಾರಿಲ್ಲ ಬೆಳಗ್ಗೆಯಿಂದ ಕೆಮ್ಮು ನೆಗಡಿ ಹಾಂ ಸರಿಯಾಗಿ ಊಟ ಮಾಡ್ತಾಯಿಲ್ಲ ಅದಕ್ಕೆ ನಿಮ್ಮನ್ನ ಸಲ್ಯೂಷನ್ ಕೇಳೋಣ ಅಂತ ಫೋನ್ ಮಾಡಿದೆ ಹಾಂ ನಿನ್ನೆಯಿಂದ ಇತ್ತು ಅದಕ್ಕಿವಾಗ ಫೋನ್ ಮಾಡಿದ್ವಿ ಮಗುಗೆ ಎರಡು ಎರಡುವರೆ ವರ್ಷ ಇಲ್ಲ ಇಲ್ಲ ಏನು ಇಲ್ಲ ನೀರಲ್ಲೇನು ಬಿಟ್ಟಿಲ್ಲ ಬೆಳಗ್ಗೆಯಿಂದ ಚೆನ್ನಾಗಿ ಆಟಾಡಿಕೊಂಡೆ ಇದ್ಳು ಬೆಳಗ್ಗೆಯೆಲ್ಲ ಊಟ ಮಾಡಿದ್ಲು ಇಲ್ಲ ಇಲ್ಲ ಏನು ಇಲ್ಲ ಬೆಳಗ್ಗೆಯೆಲ್ಲ ಚೆನ್ನಾಗೆ ಊಟ ಮಾಡಿದ್ಲು ಆಮೇಲೆ ಮಧ್ಯಾಹ್ನನು ಊಟ ಮಾಡಿದ್ಲು ಸಂಜೆನು ಆರಾಮಾಗಿದ್ಳು ನೋಡಿದ್ರೆ ಇವತ್ತು ಜ್ವರ ಬಂದಿದೆ ಮೈಯೆಲ್ಲ ಬಿಸಿಯಾಗಿದೆ

ಹಾಂ ಓಕೆ ಡಾಕ್ಟ್ರೆ

ಹಾಂ ಏನು ಮನೆಮದ್ದು ಅಂದರೆ ಹಾಂ ತುಳ್ಸಿ ಹ್ಞೂ

ಹಾಂ ಹಾಂ ಹ್ಞೂ

ಹಾಂ ಹ್ಞೂ